ಮೇಡಮ್ ಪೂರ್ವಿಕ ಅಂಗ್ ಅಂಗಡಿ ಓನರಾ ಮಾತಾಡೋದು ನಮ್ಗೆ ಕಿರಾಣೀಲಿ ಒಂದು ಇದು ಹಾಲು ಮತ್ತು ಮೈಸೂರು ಸ್ಯಾಂಡಲ್ ಸೋಪು ಮತ್ತು ಅಕ್ಕಿ ಬೇಕಿತ್ತು ನಾವು ಆವಾಗಲೇ ಬಂದಿದ್ವಿ ಮೇಡಮ್ ಅಂಗಡಿಗೆ ಅಂಗಡಿ ಹಾಂ ಬಾಗ್ಲು ಹಾಕಿತ್ತ ಮೇಡಮ್ ಅಲ್ಲೇ ನಂಬರ್ ಇತ್ತಲ್ಲ ಹಂಗ ಕಾಲ್ ಮಾಡಿ ಹೇಳಿದ್ರು ಆಯ್ತು ಅಂತ ಹಚ್ಚಿಟ್ಟೆ ಹಾಂ ಒಂದು ಲೀಟ್ರ್ ಹಾಲು ಮೇಡಮ್ ಮತ್ತು ಮೈಸೂರು ಸ್ಯಾಂಡಲ್ ಸೋಪ್ ಬೇಕಿತ್ತು ಒಂದು ಐದು ಚೆನ್ನಾಗಿರೋದು ಯಾವ್ದು ಇದೆ ಮೇಡಮ್ ರೇಟ್ ರೇಶ್ ರೇಟ್ ಎಷ್ಟು ಅರ್ವತ್ತು ರೂಪಾಯಿ ಕೆ ಜಿ ಕಡ್ಮೆ ಇಲ್ಲಿ ಕಡಿಮೆ ಯಾವ್ದು ಇದೆ ರೀ ಇಲ್ಲ ಚೆನ್ನಾಗಿರೋದು ಬೇಕು ರೇಟ್ ಒಂದು ಸ್ವಲ್ಪ ಕಡ್ಮೆ ಮಾಡಿರಿ ಐದು ಕೆ ಜಿ ತಗೊಳ್ತೀವಿ ರೀ

ಹಾಂ ಒಂದು ಸ್ವಲ್ಪ ಕಡ್ಮೆ ಮಾಡ್ರೆ ಐದು ಕೆ ಜಿ ತಗೊಳ್ತೀವಿ ಸರಿ ರೀ ಜಲ್ದಿನೆ ತಗೊಂಡ್ಬಂದ್ಬಿಡ್ರಿ

ಹಾಂ ರೀ ಹಾಂ ರೀ